ಹ್ಞೂ ರೀ ನನ್ಗೆ ಅಡಿಗೆ ಗಿಡಿಗೆ ಆತು ಊಟ ಗೀಟ ಅಂದ್ರೆ ಭಾಳ ಇಷ್ಟ ನಾನು ಎಲ್ಲ ಹೋದ್ರೂ ಹೊರಗೆ ಅಂತ್ಹೇಳಿ ಅಲ್ಲಿ ಯಾವುದಾದ್ರು ಒಂದು ಅಂಗಡಿ ಅಥವಾ ಏನು ಹೋಟೆಲ್ ಗೀಟೆಲ್ ಆಗಿರ್ಬೋದು ಏನೇ ನೋಡಿದ್ರೂ ಅಲ್ಲಿ ಹೋಗ್ಬಿಟ್ ಏನಾದರೂ ತಿನ್ಕೊಂಡೇ ಬರ್ತೇನೆ ಅದೂ ಅಲ್ಲದೆ ನನ್ಗೆ ಹೊರಗಿನ ಸೈಡ್ ಸಿಗೋ ಫುಡ್ಸ್ ಅಂದರೆ ಬಾ ಇಷ್ಟ ಹೊರಗಿಂದು ಏನಾದರೂ ಪಾನಿಪುರಿ ಆಗಿರ್ಬೋದು ಅಥ್ವಾ ಗೋಬಿ ಗೀಬಿ ಅಂಗಡಿ ಇತ್ತಂದ್ರೆ ಐಸ್ ಕ್ರೀಮ್ ಅಂಗಡಿ ಇತ್ತಂದ್ರೆ ಏನೇ ಇದ್ರೂ ಹೊರಗಡೆ ಅಂಗಡಿ ಒಳಗೆ ಭಾಳ ತಿನ್ನೋದು ನಾನೇ ನಾನು ನನ್ನ ಮಕ್ಳ ಕರ್ಕೊಂಡು ಹೋದ್ರೆ ಮುಗಿದೇ ಹೋಯ್ತು ಬರೇ ಬರೇ ಬರೇ ಪಿಝಾ ಬರ್ಗರ್ ಇಂಥಾವೇ ತಿನ್ಕೊಂಡು ನಿಂತ್ಬಿಟ್ಟಿರ್ತಾರೆ ಬಿಟ್ಟರೆ ಪಾನಿಪುರಿ ತಿಂತಾರೆ ಹಾಗಾಗಿ ಹೊರಗೆ ಎಷ್ಟು ಸರ್ತಿ ಹೋದ್ರೂ ನಾ ಯಾರ ಜೊತೆ ಹೋದ್ರೂ ಏನಾದರೂ ತಿಂದು ಕುಡಿದೇ ಬರ್ತೀವಿ ಅದೂ ಅಲ್ಲದೆ ಮಠಕ್ಕೆ ಗಿಟಕ್ಕೆ ಹೋದರೆ ಅಲ್ಲಿಂದ ನುಚ್ಚು ತಿಂದು ಅಲ್ಲಿ ಸಿಗೋ ಗಿರ್ಮಿಟ್ ಮತ್ತು ಚಾ ಮಿರ್ಚಿ ಮಸ್ತ್ ಸಿಕ್ ಸಂಬಂಧ ಅಲ್ಲಿ ಎಲ್ಲರ್ನೂ ಕೂಡೇರಿ ತಿಂದು ಬಂದಿರ್ತೀವಿ ಅದೂ ಅಲ್ಲದೆ ನಮ್ಮ ಊರ ಒಳಗೆ ಎಲ್ಲಿ ನೋಡಿದ್ರೂ ಅಲ್ಲಿ ಮಸ್ತ್ ಮಸ್ತ್ ಎಗ್ ರೈಸ್ ಅಂಗಡಿ ಇರ್ಬೋದು ಇಂಥವು ಫುಡ್ ಶಾಪ್ ಭಾಳ ಸಿಕ್ತಾವೆ ಪ್ರತಿ ಒಂದು ಕಾರ್ನರಿಗೂ ಆಗಿರ್ಬೋದು ಅಥ್ವಾ ಶಾಲೆ ಕಾಲೇಜ್ ಅಪೋಝಿಟ್ಟು ಆಗಿರ್ಬೋದು ನೀವು ನೋಡ್ತೀರಿ ಅಂಥವು ಅಂಗ್ಡಿಗಳೆಲ್ಲ ಹಾಗಾಗಿ ಇಲ್ಲಿ ಜಾಸ್ತಿ ಅಂದ್ರೆ ಪಾನಿಪುರಿ ಆಯ್ತು ಇಂಥ ಅಂಗ್ಡಿಗಳು ಭಾಳ ಹೆಚ್ ಕಾಣಿಸ್ತವೆ ಸಣ್ಣ ಹುಡುಗರು ಸಿಕ್ಕಾಪಟ್ಟೆ ನಿಂತಿರ್ತಾರೆ ಪಾನಿಪುರಿ ಎಲ್ಲ ಸ್ಕೂಲ್ ಟೈಮೊಳಗೆ ಆದಮೇಲೆ ತಿನ್ನಾಕ್ಕಂತ ಹೇಳಿ ಅದೂ ಅಲ್ಲದೆ ನನ್ನ ಮಕ್ಕಳಿಗೂ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದರೆ ಅವರು ಫಷ್ಟೇ ಮಮ್ಮಿ ನನ್ಗೆ ಏನ್ರೂ ತಿನ್ನಿಸು ಆಮೇಲೆ ನೀ ಮುಂದೆ ಹೋಗು ಅಂತ್ಹೇಳಿ ನಿಂತುಬಿಟ್ಟಿರ್ತಾರೆ ಹಾಗಾಗಿ ಅವರಿಗೂ ಏನಾದರೂ ತಿನ್ನಿಸ್ಬಿಟ್ಟೇ ಸಲ್ಪ್ ಸಮಾಧಾನ ಮಾಡಿ ಎಲ್ಲ ಕರ್ಕೊಂಡು ಅಡ್ಡಾಡ್ಬೇಕು ನಾನು ಆಮೇಲೆ ಎಲ್ಲಾದರೂ ಹೊರಗಡೆ ಹೋದ್ರೆ ಅವ್ರು ಏನು ಮಾಡ್ತಾರೆ ಅಲ್ಲಿ ಒಂದು ಸರ್ತಿ ನಮ್ಮ ಟೇಸ್ಟ್ ಹೇಗೈತಿ ಏನೈತಿ ನೋಡ್ಕೊಂಡ್ ಬಂದಿರ್ತಾರೆ ಅಕಸ್ಮಾತ್ ಅಲ್ಲಿ ಚಲೋ ಐತಂತಂದ್ರೆ ಮಾರ್ನೇ ಸರ್ತಿ ಹೋಗುವಾಗ ನನ್ಗೆ ನಮ್ಮ ಮನೆಯಾಗಿನವರಿಗೂ ಎಲ್ಲರಿಗೂ ರೆಡಿ ಮಾಡಿಸಿ ಬಾ ಅಂಥಲ್ಲಿ ಚಲೋ ಐತಿ ಊಟ ಗೀಟ ಚಲೋ ಸಿಗ್ತೈತಿ ಹಾಗಾಗಿ ಅಲ್ಲಿ ಹೋಗಿ ಬರೋಣು ಅಂತ ಹೇಳ್ ಮತ್ತು ರೆಡಿ ಮಾಡಿಸಿ ಕರ್ಕೊಂಡೋಗಿ ಅಲ್ಲಿ ಊಟ ಗೀಟ ಮಾಡಿಸ್ತಾರೆ ಆಮೇಲೆ ಅಲ್ಲೇ ಹಂಗ ಸಲ್ಪ ಹೊತ್ ಅಡ್ಡಾಡಿ ಆಮೇಲೆ ಬರ್ತೀವಿ ಮನಿಗೆ ಆಮೇಲೆ ಇಲ್ಲೇ ಆಜುಬಾಜು ಹೋಗ್ಬೇಕಂತಂದ್ರೆ ಆರಾಮ್ ಒಬ್ಬಾಕೆನೇ ಹೋಗಿರ್ತಿನಿ ಆಮೇಲೆ ಏನ್ಬೇಕು ಅದೆಲ್ಲ ತಗೊಂಡು ಸಲ್ಪ ಹೊತ್ ಕುಂತು ಚಲೋ ಏನಾದರೂ ಒಂದು ಐಟಮ್ ತಗೊಂಡು ಆರ್ಡ್ರ್ ಮಾಡಿಸಿ ತಿಂದು ಮತ್ತು ವಾಪಸ್ ಮನಿಗೆ ಬರುವಾಗ ಹುಡುಗುರಿಗೆ ಪಾರ್ಸೆಲ್ ತಗೊಂಡ್ಬಂದು ಕೊಡ್ತೇನೆ ಅದೂ ಅಲ್ಲದೆ ನಮ್ಮ ದುರ್ಗದ ಬಯಲಾಗ್ ಸಿಕ್ಕಾಪಟ್ಟೆ ಅಂಗಡಿ ಅದಾವ ಅಲ್ಲಂತೂ ಸಿಕ್ಕಾಪಟ್ಟೆ ಚಲೋ ಚಲೋ ಐಟಮ್ಸ್ ಎಲ್ಲ ಸಿಗ್ತಾವೆ ಅದೂ ಅಲ್ಲದೆ ಅಲ್ಲಿ ಸಾಲಿಗ್ ಅಂಗಡಿ ಇರೋ ಸಂಬಂಧ ಬಿಸಿ ಬಿಸಿ ಇಡ್ಲಿ ಹಿಡ್ಕೊಂಡು ಗಿರ್ಮಿಟ್ ಆತು ಮಿರ್ಚಿ ಆತ್ ತುಗೋಬಿ ಈಗ ಅಂದ್ರೆ ಮಲ್ಬಾರ್ ಒಳಗೆ ಪಿಝಾ ಗಿಝಾ ಎಲ್ಲ ಸಿಗ್ತಾವೆ ಇಂಥದ್ದು ಸಿಗಂಗಿಲ್ಲ ಅನ್ನೊಂಗಿಲ್ಲ ನಮ್ಮ ದುರ್ಗದ ಬೈಲು ಒಳಗೆ ಅಂಥ ಚಲೋ ಚಲೋ ಎಲ್ಲ ಹತ್ಸಿ ಬಿಟ್ಟಿರ್ತಾರ್ ಐಟಮ್ಸ್ ಅದು ಕಡಿಮೆ ರೇಟವು ಸಿಗ್ತಾವೆ ಆಮೇಲಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಇರ್ತಾವೆ ಯಾವ ಹೋಟೆಲಿಗೂ ಕಮ್ಮಿ ಇರಲಾರ್ದಂಥ ಟೇಸ್ಟ್ ಸಿಗ್ತೈತಿ ಅಲ್ಲಿ ಮಸ್ತ್ ಮಸ್ತ್ ಇದು ಬಿಟ್ಟು ಒನ್ ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ ಕನ್ಫ್ಯೂಸ್ ಆಗೋ ಅಷ್ಟು ಐಟಮ್ಸ್ ಇರ್ತವೆ ಅದೂ ಅಲ್ಲದೆ ಎಲ್ಲಾದರೂ ಹೊರಗಡೆ ಹೋದ್ರೆ ಹೆಂಗಾಗಿಬಿಟ್ಟಿರ್ತೈತಿ ಪಸ್ಟ್ ನಮ್ಮದು ಹೆಲ್ತ್ ಬಗ್ಗೆ ನಾವು ನೋಡ್ಕೊಬೇಕು ಅನ್ನುವಷ್ಟರಲ್ಲಿ ನಾವು ಜಾಸ್ತಿ ಎಲ್ಲಿ ಹೋದ್ರೂ ಇಡ್ಲಿ ಇಂಥವನ್ನೇ ತಗೊಂಡಿರ್ತೇವೆ ಯಾಕಂದರೆ ಇಡ್ಲಿ ಸ್ವಲ್ಪ ಎಣ್ಣೆ ಗಿಣ್ಣೆ ಚೇಂಜ್ ಆಗಿರೋಂಗಿಲ್ಲ ಏನೂ ಇರೋಂಗಿಲ್ಲ ಹೆಲ್ದಿ ಅನಿಸ್ತೈತಿ ಹಾಗಾಗಿ ಅದನ್ನು ನಾವೂ ತಿಂತೀವಿ ಹುಡುಗರಿಗೂ ತಿನ್ನಿಸ್ತೀವಿ ಅದೂ ಅಲ್ಲದೆ ಮತ್ತೇನಾದರೂ ತಿನ್ನಬೇಕಂತಂದು ಒಂದು ಸರ್ತಿ ತಿನ್ಬೋದು ಅಷ್ಟೇ ಹೊರಗಿಂದು ಊಟವೂ ಅಷ್ಟೇ ಸ್ ಹುಡುಗೋರಿಗೆ ಸೂಕ್ತ ಆನಿಸಂಗಿಲ್ಲ ಅಂತ್ಹೇಳ್ಬಿಟ್ಟು ಜಾಸ್ತಿ ಅಂದ್ರೆ ಎಲ್ಲಿ ಹೊರಗಡೆ ಹೋದರೂ ಆ ಹುಡುಗರಿಗೂ ಒಂದು ಸರ್ತಿ ಅಷ್ಟೇ ಬೇರೆ ಟೈಪ್ ಫುಡ್ಸ್ ಕೊಡಿಸ್ಬೋದು ಪಿಝಾ ಬರ್ಗರ್ ಇಂಥದ್ದು ಅದು ಬಿಟ್ಟರೆ ಹುಡುಗುರಿಗೆ ಜಾಸ್ತಿ ಅಂದರೆ ಇಡ್ಲಿನೇ ತಿನ್ಸ್ತೀನಿ ನಾನಂತೂ ನಾನು ಹೋಗ್ಬಿಟ್ರೆ ಅಷ್ಟೇ ಅದ ಬೇರೆ ಬೇರೆ ಸ್ಟೈಲಿನವು ಬೇರೆ ಬೇರೆ ವೆರೈಟಿ ಫುಡ್ಸ್ ಜಾಸ್ತಿ ತಿಂತೀನಿ ನನ್ನ ಮಕ್ಳಿಗೆ ಏನೂ ತಿನ್ಸಕ್ಕೇ ಹೋಗಂಗಿಲ್ಲ ಅದಕ್ಕೆ ನನ್ನ ಮಗಳು ಜಗಳ ಆಡ್ತಿರ್ತಾಳೆ ನೀನಂದರೆ ನೀನಂದರೆ ತಿಂದು ಬರ್ತಿ ನನಗಂದರೆ ಒಂದು ಸರ್ತಿ ಹಿಂಗೆ ಮಾಡ್ತೀಯ ನೀನು ಅದು ಕೊಡಿಸಂಗಿಲ್ಲ ಇದು ಕೊಡಿಸಂಗಿಲ್ಲ ಅಂತ್ಹೇಳ್ಬಿಟ್ಟು ನೀನೇ ಎಲ್ಲ ತಿಂದ್ಬಿಡು ಹಾಗೆ ಅಂತ ಹೇಳಿ ಜಗಳ ತೆಗದ್ಬಿಡ್ತಾಳೆ ಹಾಗಾಗಿ ಆಕೆಗೂ ಒಂದೊಂದು ಸರ್ತಿ ಕೊಡಿಸ್ಬೇಕಾಕ್ಯತ್ತೆ ಸಿಕ್ಕಾಪಟ್ಟೆ ಫುಡ್ ಎಂಜಾಯ್ ಮಾಡ್ತಾಳೆ ನನ್ನ ಮಗಳು ರೀ ಮತ್ತೇನು ರಿ ಫುಡ್ಸ್ದ್ ಭಾಳ ಅಂದರೆ ಈಗಂದರೆ ಯೂಟ್ಯೂಬ್ ಒಳಗೆ ಹೆಂಗಾಗಿಬಿಟ್ಟೈತಿ ಯೂಟ್ಯೂಬ್ ತೆಗ್ದ್ ಎಲ್ಲಿ ಚಲೋ ಫುಡ್ ಸಿಗ್ತೈತೀ ಅದರ ಪಕ್ಕ ವಿಝಿಟಿಂಗ್ ಪ್ಲೇಸಸ್ ಏನೇನು ಅದಾವೆ ಏನೇನಿಲ್ಲ ಅಂತ ಹೇಳಿ ನೋಡಬೇಕಂತಂದ್ರೆ ಎಲ್ಲ ಯೂಟ್ಯೂಬ್ ಒಳಗೆ ನಾವು ಸರ್ಚ್ ಮಾಡಿ ನೋಡ್ಬೊದು ಆವಾಗ ನಾವು ಏನು ರಿ ನೋಡಿದಾಗ ಯಾವ ಲಿ ಏರಿಯ ಒಳಗೆ ಟೇಸ್ಟಿ ಫುಡ್ ಸಿಗ್ತೈತಿ ಯಾವ ಫುಡ್ ಸಿಗ್ತೈತಿ ಯಾವ ರೆಸ್ಟೋರೆಂಟ್ ಒಳಗೆ ಬೆಸ್ಟ್ ಫುಡ್ ಯಾವ್ದು ಇರ್ತೈತಿ ಹಾಗಾಗಿ ಅವ್ರ ಮೆನು ಗಿನು ಎಲ್ಲ ಗೊತ್ತಾಗಿಬಿಟ್ಟಿರ್ತೈತಿ ಅದು ವೆಜಿಟೇರಿಯನೋ ಅಥವಾ ನಾನ್ ವೆಜಿಟೇರಿಯನೋ ಹಾಗಾಗಿ ಅದು ಫ್ಯಾಮಿಲಿ ಪ್ಲೇಸೋ ಅಥವಾ ಇಲ್ಲವೋ ಹಾಗಾಗಿ ಬಿಫೋರ್ನೇ ನಾವು ಹೋಗಿಬಿಟ್ಟು ಬಿಫೋರಲ್ಲಿ ಎಲ್ಲನೂ ತಿಳ್ಕೊಂಡು ಅಲ್ಲಿ ಹೋಗಿ ಆರಾಮಾಗಿ ಕುಂತು ಗಿಂತು ಏನ್ಬೇಕಾದರೂ ಆರ್ಡ್ರು ಮಾಡಿ ಟೇಶ್ಟ್ ನೋಡಿ ನಾವು ಎಂಜಾಯ್ ಮಾಡೇ ಬರ್ತೇವೆ ಆ್ಯಕ್ಚುಲಿ ಯೂಟ್ಯೂಬ್ ಒಳಗೆ ಈಗಂತೂ ಸಿಕ್ಕಾಪಟ್ಟೆ ಬಿಡ್ತಿರ್ತಾರೆ ನಮ್ಮ ಹುಬ್ಬಳ್ಳಿ ಧಾರ್ವಾಡ ಲೋಕಲ ಎಲ್ಲೆಲ್ಲಿ ಬೆಸ್ಟ್ ಪ್ಲೇಸ್ ಅದಾವ ಚಲೋ ಚಲೋ ಅಡಿಗೆ ಎಲ್ಲಿ ಸಿಗ್ತೈತಿ ನಮ್ಮದು ಟ್ರೆಡಿಶ್ನಲ್ ಊಟ ಇರ್ಬೋದು ಜೋಳದ ರೊಟ್ಟಿ ಇಂಥವೆಲ್ಲ ಎಲ್ಲಿ ಚಲೋ ಮಾಡ್ತಾರೆ ಅಂತ್ಹೇಳ್ಬಿಟ್ಟು ಹಾಗಾಗಿ ನಾವು ಪ್ರತಿ ಒಂದ್ಕಡೆಗೆ ಹೋಗ್ಬೇಕಂದ್ರೂ ಒಂದೊಂದು ಸರ್ತಿ ಯೂಟ್ಯೂಬ್ ಒಳಗೆ ಚಕ್ ಮಾಡಿರ್ತೀವಿ ಎಲ್ಲಿ ಎಂಥ ಊಟ ಸಿಕ್ತಿರ್ತೈತಿ ಅದೂ ಅಲ್ಲದೆ ನಮ್ಮ ನಾವು ಹೋಗೋ ಪ್ಲೇಸ್ ಕಡೆಗೆ ಎಲ್ಲಿ ಹೆಲ್ದಿ ಫುಡ್ ಸಿಗುತ್ತೆ ಅಂತ ಆಮೇಲೆ ನನ್ಗೆ ಹುಡುಗರಿದ್ದಿದ್ದ ಸಂಬಂಧ ಜಾಸ್ತಿ ನಾ ಹೆಲ್ದಿ ಫುಡ್ ಎಲ್ಲಿ ಇರ್ತೈತಿ ಅಂತ ಹೇಳಿ ನಾ ಭಾಳ ಯೋಚನೆ ಮಾಡ್ತೀನಿ ಊರು ಬಿಟ್ಟು ಊರಿಗೆ ಹೋದಾಗ ಅಲ್ಲಿ ತಂಪು ಗಿಂಪು ಜಾಸ್ತಿ ಇರೋ ಸಂಬಂಧ ಆಗಿರ್ಬೋದು ಕ್ಲೈಮೇಟ್ ಚೇಂಜ್ ಆಗಿರೋ ಸಂಬಂಧ ಇರ್ಬೋದು ಹಾಗಾಗಿ ನಮಗಲ್ಲಿ ಮಕ್ಳಿಗೆ ನಾವು ಅದು ಇದು ಫುಡ್ ಕೊಡ್ಸಕ್ಕೆ ಬರೊಂಗಿಲ್ಲ ಅವ್ರಿಗೊಂದು ಸ್ವಲ್ಪ ನೋಡ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಏನಾದ್ರೂ ತಿನ್ನಕ್ಕ ಕುಡ್ಯಕ್ಕ ಕೊಡಿಸಬೇಕಾಕೈತಿ ಅದೂ ಅಲ್ಲದೆ ಹೇಗಾಗ್ಬಿಟ್ಟಿರ್ತೈತಿ ನಾವು ಸಡನ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಾಗ್ ವೆದರೂ ಚೇಂಜಾಗಿ ಬಿಟ್ಟಿರ್ತೈತಿ ಹಂಗಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿ ಅದೇ ಗೊತ್ತಾಗೋಂಗಿಲ್ಲ ಮೇಯ್ನ್ ಇರೋದೇ ನಮ್ಮ ಫುಡ್ನಲ್ಲಿ ಈಗ ಊರು ಚೇಂಜ್ ಆದಂಗೆ ಆದಂಗೆ ಆದಂಗೆ ನಮ್ಮ ಅಡಿಗೆ ಶೈಲಿ ಚೇಂಜ್ ಆಕೈತಿ ನಮ್ಮ ಭಾಷೆಯೂ ಚೇಂಜ್ ಆಕೈಟಿ ಹಂಗೆ ಟೇಸ್ಟೂ ಚೇಂಜ್ ಆಗಿಬಿಟ್ಟಿರ್ತೈತಿ ಒಂದೇ ಅಡಿಗೆ ಇದ್ರೂ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಅಡಿಗೆ ಮಾಡ್ತಾರೆ ಅದೂ ಅಲ್ಲದೆ ನಮ್ಮದು ಕಡೆಗೆ ನಮ್ಮ ಮನೆಯಾಗ ಹೆಂಗ್ ಮಾಡಿರ್ತೀವಿ ನಾವು ಅಲ್ಲಿ ಹೊರಗಿನ ಟೇಸ್ಟೇ ಬೇರೆ ಅನಿಸಿರ್ತೈತಿ ಅದೇ ರೆಸಿಪಿನೇ ನಾವು ಕಾಪಿ ಮಾಡೇ ಮನೆಯಾಗ ಮಾಡಿದ್ರೂ ಅದೇ ಬೇರೆ ಶೈಲಿ ಒಳಗೆ ಇರ್ತೈತಿ ನಮ್ದೇ ಬೇರೆ ಶೈಲಿ ಒಳ ಬರ್ತೈತಿ ಹಂಗಾಗಿ ಅದೇ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಅದು ಫುಡ್ಡ ಅದು ಹೊರಗಿನ ಫುಡ್ ಮನೆಯಾಗಿನ ಗತೆ ಮಾಡೋಕಾಗಂಗಿಲ್ಲ ಮನೆಯಾಗಿನ ಫುಡ್ ಹೊರ್ಗಿನವ್ರ ಗತೆ ಮಾಡೋಕಾಗಂಗಿಲ್ಲ ಹಾಗಾಗಿ ನಾನೂ ಎಷ್ಟೋ ಸರ್ತಿ ನಮ್ಮ ಮಮ್ಮಿಗೂ ಅಂತಿರ್ತೀನಿ ನೋಡು ಮಮ್ಮಿ ಹೀಗೆಲ್ಲ ಮಾಡಾಂತರಂತ ಅಡಿಗೆ ನೋಡ್ಕೊಂಡು ಮಾಡು ಅಂದಿದ್ದ ಕೂಡಲೇ ಅವರು ಮಾಡಿರ್ತಾರೆ ಅಂದ್ರೂ ಆ ಟೇಸ್ಟ್ ಸೇಮ್ ಬರೊಂಗಿಲ್ಲ ಎಷ್ಟು ಹೊರಗಿನ ತಿಂದ್ರೂ ಮತ್ತು ಮಮ್ಮಿ ಕೈ ಅಡಿಗೆನೇ ಸ್ ಯಾವಾಗ ಹೋಗಿ ತಿಂದಿರ್ತೀನಿ ಅನ್ನಿಸ್ಬಿಟ್ಟಿರ್ತೈತೆ ಬೇರೆ ಊರ್ಲಿಂದ್ ಬಂದಾಗೆಲ್ಲ ಹಾಗಾಗಿ ನಮ್ಮ ಮಮ್ಮಿ ಅಡಿಗೆ ಮಾಡ್ತಿರ್ತಾರೆ ಮಸ್ತ್ ಮಸ್ತ್ ಅಡುಗೆ ಮಾಡ್ತಾರೆ ಅದೂ ಅಲ್ಲದೆ ನನ್ನ ಮಗಳಿಗೂ ಸಾಕಷ್ಟು ಅಡಿಗೆ ಮಾಡಿ ಕೊಟ್ಟಿರ್ತಾರೆ ಯೂಟ್ಯೂಬ್ ಒಳಗೆಲ್ಲ ನೋಡಿ ಮತ್ತು ಏನು ಅನ್ಬೇಕಂದ್ರೆ ಈಗೀಗ ನಾನು ನನ್ನ ಮಕ್ಕಳ ಜೊತೆ ಕೂಡಿ ಸಣ್ಣ ಹುಡುಗರ ಗತೆ ಹೊರಗಡೆ ಹೋದರೆ ಅದು ಬೇಕಾ ಇದು ಬೇಕಾ ಅಂತ ಹೇಳಿ ಏನು ತಿನ್ಬೇಕು ಏನು ಯೋಚನೆ ಮಾಡ್ತಿರ್ತೀನಿ ಅದೂ ಅಲ್ಲದೆ ನನ್ನ ಮಕ್ಳ ಸಂಬಂಧ ಆಲ್ಮೋಸ್ಟ್ ಆಲ್ ಸಿಕ್ಕಾಪಟ್ಟೆ ವೆರೈಟಿ ಫುಡ್ಸ್ ನಾನು ತಿನ್ನೊಂಗೆ ಆಗಿಬಿಟ್ಟೈತೆ ಯಾಕಂದರೆ ಅವ್ರಿಗೆ ತಿನ್ನೋಕ್ಕಿಂತ ಮುಂಚೆಯೇ ನಾನೊಂದು ಸರ್ತಿ ತಿಂದು ಅದು ಹೇಗೈತಪ್ಪ ಏನೈತಿ ಅಂದು ಖಾರ ಐತೋ ಇಲ್ಲ ಸಿಕ್ಕಾಪಟ್ಟೆ ಎಣ್ಣೆ ಹಾಕ್ಯಾರೋ ಏನೋ ಅಂತ ಹೇಳಿ ಯೋಚನೆ ಮಾಡುವಷ್ ಬಂದುಬಿಡ್ತಿಲ್ಲ ಹಾಗಾಗಿ ಬಿಫೋರ್ ನಾ ತಿಂದಿದ್ಮೇಲೇ ನನ್ನ ಮಕ್ಳಿಗೆ ಟೇಸ್ಟ್ ಮಾಡಕ್ಕ ಕೊಡ್ತೀನಿ ಆಮೇಲೆ ಅವ್ರು ಟ್ರೈ ಮಾಡ್ತಾರೆ ಅದನ್ನು ಅದೂ ಅಲ್ಲದೆ ಹೆಲ್ದಿ ಫುಡ್ ಈಸ್ ಬೆಸ್ಟ್ ಫಾರ್ ಕಿಡ್ಸ್ ಅಂತಾರಲ್ಲ ಹಾಗೆ ನನ್ನ ಮಕ್ಳಿಗೆ ಎಷ್ಟೇ ಕಾಯಿ ಪಲ್ಯ ರೊಟ್ಟಿ ಗಿಟ್ಟಿ ಇಂಥವು ತಿನ್ನಂದರೂ ತಿನ್ನಕ್ಕ ಹೋಗಂಗಿಲ್ಲ ಡೈಲಿ ಒಂದು ಮ್ಯಾಗೀರೆ ಮಾಡಿಕೊಡ್ಬೇಕು ಅವ್ರಿಗೆ ಹಾಗಾಗಿ ಸ್ಕೂಲ್ ಟಿಫಿನಿಂದ ಭಾಳ ಬರ್ತೈತೆ ನಮ್ಗೆ ಸ್ಕೂಲ್ ಟಿಫಿನ್ ಮಾರ್ನಿಂಗ್ ಎದ್ದ ಕೂಡಲೇ ಏನು ಮಾಡಿ ಕಟ್ಟಿದ್ರೂ ನನ್ನ ಮಗ್ಳು ಅಳುತ್ತಾಳೆ ಮಮ್ಮಿ ನನಗೆ ಅದು ಬ್ಯಾಡಾಗಿತ್ತು ಇದು ಮಾಡು ಇದು ಬ್ಯಾಡಾಗಿತ್ತು ಅದು ಮಾಡು ಅಂತ ಹೇಳಿ ಹಂಗಾಗಿ ಸಾಕು ಸಾಕು ಮಾಡಿಟ್ಬಿಟ್ಟಾಳೆ ನನ್ನ ಮಕ್ಕಳು ರೀ ಸ್ಕೂಲಿನ ಸಂಬಂಧ ಸ್ಕೂಲಿನ ಟಿಫಿನ್ ಸಂಬಂಧ ನನ್ನ ಮಮ್ಮಿ ನನ್ನ ಫ್ರೆಂಡ್ಸ್ ಅದು ಕಟ್ಕೊಂಡ್ಬಂದಿರ್ತಾರೆ ಇದು ಕಟ್ಕೊಂಡ್ಬಂದಿರ್ತಾರೆ ಕ್ಯಾರೆಟ್ ಕಟ್ಟು ಬೀಟ್ರೂಟ್ ಕಟ್ಟು ಬರೀ ಇಂಥವೇ ತಿನ್ನೋಕ್ಕೆ ಟಿಫಿನಿಗೆ ಬೇಕು ಅಂತಾಳೆ ಆಕೆ ಹುಡುಗಿ ಅದೂ ಅಲ್ಲದೆ ನಾವೆಷ್ಟೇ ಹೇಳಿದ್ರೂ ಚಪಾತಿ ಗಿಪಾತಿ ಕಟ್ಕೊಂಡು ಹೋಗು ಅಂದರೆ ಕಟ್ಟಿಕೊಂಡು ಹೋಗಂಗಿಲ್ಲ ನನ್ನ ಮಕ್ಕಳು ಅದಕ್ಕೆ ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೈತಿ ಮತ್ತು ಆಹಾರದ ಸ್ಕೂಲ್ ಒಳಗೆ ಒಂದೊಂದು ಸರ್ತಿ ಕ್ಯಾಂಪಸ್ ಇಟ್ಟಿರ್ತಾರೆ ಹುಡುಗರಿಗೆ ಇಂಥ ಫ್ರುಟ್ಸೇ ಕಟ್ಟಿರಿ ಅಂಥ ಫುಡ್ಸೇ ಕಟ್ಟಿರಿ ಅಂತ ಹೇಳಿ ಅವಾಗ ಬಂದು ಹೇಳಿದಾಳೆ ಇಲ್ಲ ಮಮ್ಮಿ ಚಪಾತಿ ಕಟ್ಕೊಂಡ್ ಬಾ ಅಂದರು ಅನ್ನ ಕಟ್ಕೊಂಡ್ ಬಾ ಅಂದರು ಅಂದಿದ್ದ ಕೂಡ್ಲೇ ಅವಾಗ ಬಂದು ಹೇಳಿರ್ತಾಳೆ ಆಕೆ ಅವಾಗ ಒಂದಿನ ಕಟ್ಕೊಂಡು ಹೋಗಿರ್ತಾಳೆ ಅದು ಬಿಟ್ಟರೆ ಮತ್ತು ಯಾವಾಗ್ಲೂ ಕಟ್ಕೊಂಡು ಹೋಗೋಂಗಿಲ್ಲ ಆಕೆ ಹಾಗಾಗಿ ಸ್ಕೂಲಿನವ್ರಿಗೆ ಡೈಲಿ ಹೇಳ್ತೀನಿ ನಾ ನನ್ನ ಮಕ್ಳಿಗೆ ಬೆದರಿಸ್ರಿ ಸ್ವಲ್ಪ ಆಕಿಗೆ ಏನಾದರೂ ಊಟ ಟಿಫಿನೊಳಗೆ ಚಪಾತಿ ಅನ್ನ ಕಟ್ಕೊಂಡ್ ಬರಕ್ಕ ಹೇಳಿರಿ ಅಂದಿದ್ದ ಕೂಡಲೇ ಅವಾಗ ಒಂದು ಸರ್ತಿ ಎರಡು ಸರ್ತಿ ಡಾ ಟೀಚರ್ ಹೇಳಿರ್ತಾರೆ ಅವಾಗಷ್ಟಷ್ಟೇ ಕಟ್ಕೊಂಡು ಹೋಗಕ್ಕ ಈಗ ಕಲ್ತಾಳೆ ನೋಡಿರಿ